ನಮ್ಮ ಸಂಸ್ಕೃತಿಯ ಉದ್ಯೋಗ ನಾವು ಗುಡಿ ಕೈಗ ಗುಡಿ ಕೈಗಾರಿಕೆಯನ್ನು ಮಾಡ್ತಾಯಿದ್ದೀವಿ ಗುಡಿ ಕೈಗಾರಿಕೆಯಲ್ಲಿ ಮೂರ್ತಿ ಕೆತ್ತನೆ ಬರುತ್ತೆ ಬಂಗಾರದ ಕೆಲಸ ಮಾಡೋರು ಮಡಿಕೆ ಕೆಲಸ ಮಾಡೋರು ಹಾಗೆ ಬಡಗರು ಇದೆಲ್ಲ ನಮ್ಮ ಸಮುದಾಯಕ್ಕೆ ಸಂಬಂದಿನ ಸಂಬಂಧಪಟ್ಟಂತಹ ಉದ್ಯೋಗ ಇದರಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಯಿರುವಂತ ಉದ್ಯೋಗ ಬಂದುಬಿಟ್ಟು ಗುಡಿ ಕೈಗಾರಿಕೆ ಮೂರ್ತಿ ಕೆತ್ತನೆ ಶ್ರೀಗಂಧದ ಮೂರ್ತಿ ಕೆತ್ತನೆ ಆಗಿರ್ಬೋದು ಆಮೇಲೆ ಈ ಥರ ಬಾಗಿಲು ಬಾಗಿಲಿನ ಚೌಕಟ್ಟುಗಳ ಕೆತ್ತನೆ ಕೆಲಸಗಳಾಗಿರ್ಬೋದು ದೇವರ ಮೂರ್ತಿ ಕೆತ್ತನೆ ಕೆಲಸ ಆಗಿರ್ಬೋದು ಮತ್ತೆ ದೇವರಿಗೆ ಶ್ರೀಗಂಧದಿಂದ ಮಾಡಿರುವಂತಹ ಮಾಲೆ ಇದೆಲ್ಲ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಉದ್ಯೋಗಗಳು ಇದು ಸಾಕಷ್ಟು ಜನರು ಈ ಉದ್ಯೋಗಕ್ಕೆ ಅಳವಡ್ಸ್ಕೊಂಡು ಅವರ ಜೀವನವನ್ನು ನಡೆಸ್ತಾಯಿದ್ರು ಇತ್ತೀಚಿನ ಕಾಲಗಳಲ್ಲಿ ಎಲ್ಲರು ಅವರವರ ಉದ್ಯೋಗ ಹುಡ್ಕೊಂಡು ಬೆಂಗ್ಳೂರು ಅಂತಹ ಮಹಾನಗರಕ್ಕೆ ಹೋಗಿ ಅಲ್ಲಿ ಅವರ ತಾಂತ್ರಿಕ ತಂತ್ರಜ್ಞಾವನ್ನು ಯೂಸ್ ಮಾ ಅಂದರೆ ಬಳಕೆ ಮಾಡಿಕೊಂಡು ಅವರು ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ದೊಡ್ಡ ದೊಡ್ಡ ಎಮ್ ಎನ್ ಸಿ ಮಲ್ಟಿ ನ್ಯಾಷ್ನಲ್ ಕಂಪನಿಗಳಲ್ಲಿ ಕೆಲಸ ತಗೊಂಡು ಹೋಗ್ತಾರೆ ಇದರಿಂದ ನಮ್ಮ ಉದ್ಯೋಗವು ಅಂದರೆ ನಮ್ಮ ಗುಡಿ ಕೈಗಾರಿಕೆಯು ನಶಿಸಿ ಹೋಗ್ತಾ ಇದೆ ಸೊ ನಾವು ಪ್ರತಿ ಒಂದು ಉದ್ಯೋಗಕ್ಕು ಅದ್ರದ್ದೆ ಆದಂತಹ ಪ್ರಾಮುಖ್ಯತೆ ಇರುತ್ತೆ ನಮ್ಮ ಗುಡಿ ಕೈಗಾರಿಕೆಯನ್ನು ಹಲವಾರು ವರ್ಷಗಳಿಂದ ನಮ್ಮ ಪೂರ್ಜ ಪೂರ್ವಜರು ಮಾಡ್ಕೊಂಬರುತ್ತಾ ಇದ್ದರು ಆದರೆ ಇವಾಗಿಂದು ಇದರಲ್ಲಿ ಎಲ್ಲ ಮಕ್ಕಳು ಓದಿಬಿಟ್ಟು ತಂತ್ರಜ್ಞಾದ ಹಿಂದೆ ಹೋಗಿ ಅಂದರೆ ಟೆಕ್ ತಂತ್ರಜ್ಞಾನದ ಹಿಂದೆ ಹೋಗಿಬಿಟ್ಟು ಅವ್ರು ಅವರವ್ರ್ದೇ ಆದಂತಹ ಉದ್ಯೋಗವನ್ನು ಕಂಡ್ಕೊಳ್ತಾರೆ ಇದರಿಂದ ನಮ್ಮ ಉದ್ಯೋಗ ನಶಿಸಿ ಹೋಗ್ತಾ ಇದೆ ಸೊ ಇದ್ರ ಸಲುವಾಗಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ಉದ್ಯೋಗದ ಜೊತೆಯಲ್ಲಿ ನಮ್ಮ ಕುಲಕಸುಬು ಆಗಿರೊ ಅಂತದ್ದನ್ನು ಕೂಡ ಅವರು ಅಳವಡ್ಸ್ಕೊಬೇಕು ಅವಾಗ ಮಾತ್ರ ನಮ್ಮ ಕಸುಬು ಮುಂದ ಮುಂದುವರ್ಸ್ಕೊತಾ ಬರುತ್ತೆ ಮತ್ತೆ ಶತಮಾನಗಳಿಂದ ಬಂದಿರೊ ಅಂತಹ ಈ ಕುಲಕಸುಬನ್ನು ನಮ್ಮ ಜನಾಂಗದವ್ರು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇದೇ ಥರದ ವ್ಯಾ ಇದೇ ಥರದ ಬೆಲೆ ಬೇರೆ ಕಡೆ ನಮಗೆಲ್ಲು ಸಿಗೊಲ್ಲ ತೊ ಈಗ ಒಂದು ಗುಡಿ ಕೈಗಾರಿಕೆ ಅಂತ ಮಾಡ್ತೀವಿ ಅಂದ ಅಂತ ಬಂದಾಗ ನಾವು ಮೂರ್ತಿ ಕೆತ್ತನೆ ಅಂದರೆ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಕೆತ್ತನೆಗೆ ಮಾಡುವಂತಹ ಎಲ್ಲ ಕೆಲಸವನ್ನು ನಾವೆ ಕೈಗೊಂಡು ಕೈಕೊಂಡು ಗೊಂಡಿರ್ತೀವಿ ಆದರೆ ಇವಾಗ ಅಂದರೆ ಅದರಲ್ಲೇ ನಮ್ಮದು ಚಾಕ ಚಕ್ಯತೆಗಳನ್ನು ನೋಡ್ಬೋದು ಕರಕುಶಲ ವಸ್ತುಗಳಿಂದ ಆಮೇಲೆ ಸಣ್ಣ ಕೆತ್ತನೆ ಕೆಲಸಗಳು ಇದೆಲ್ಲ ನಮ್ಮ ಕಲ ಕುಲ ಕಸುಬಿಗೆ ಬರ್ತಾ ಇದೆ ಈ ತಂತ್ರಜ್ಞಾವನ್ನು ಯೂಸ್ ಮಾಡಿಕೊಂಡು ಮಕ್ಕಳೆಲ್ಲ ಹೊರಗಡೆ ಹೋಗಿ ಬೆಂಗ್ಳೂರು ಅಂತಹ ಮಹಾನಗರದಲ್ಲಿ ಅವರು ಎಮ್ ಎನ್ ಸಿ ಕಂಪ್ನಿಗೆ ಸೇರಿಕೊಂಡು ಅವ್ರು ಉದ್ಯೋಗವನ್ನು ತಗೊಳ್ತಾ ಇದ್ದಾರೆ ಸೊ ಇದರಿಂದ ನಮ್ಮ ಕುಲಕಸುಬು ನಶಿಸಿ ಹೋಗ್ತಾ ಇದೆ